ನಾನು ಊರಿಗೆ ಹೋಗಿದೆ ಓಡಾಡೋ ಅಂತಂದು ಅಲ್ಲಿ ಇಲ್ಲಿ ನಾನು ಎಲ್ಲಕ್ಕಿಂತ ಭಾರಿ ಅಂತಂದ್ರೆ ಎಲ್ಲ ನೋಡ್ಕೊಳ್ತಾ ಬಂದೆ ಯಾವ ಊರು ಅಂತಂದ್ರೆ ಇದು ಬೆಂಗ್ಳೂರಿಗೆ ಹೋಗಿದೆ ಬೆಂಗ್ಳೂರಿಗೆ ಹೋಗ್ಯಾನ ವಿಧಾನ ಸಭಾ ನೋಡಿದ ಎಲ್ಲ ನೋಡಿದೆ ಎಲ್ಲ ಚೆಂದಿತ್ತು ಎಲ್ಲ ನೋಡ್ಕೊಳ್ತಾ ಬಂದೆ ಇದು ನೋಡಿದಾ ಕಬ್ಬನ್ ಪಾರ್ಕು ಲಾಲ್ಬಾಗ್ ಅವೆಲ್ಲ ನೋಡಿದೆ ಎಲ್ಲ ನೇಚರೆಲ್ಲ ಚೆಂದಿತ್ತು ಮತ್ತು ಅದಕ್ಕಿಂತ ಮತ್ತು ಅಲ್ಲಿಂದ ಇಲ್ಲಿಗೆ ಬಂದ ಅಂತಂದ್ರೆ ಚಿಕ್ಕಬಳ್ಳಾಪುರ ಅಲ್ಲಿ ನಂದಿ ಇಲ್ಸ್ ಹೋಗಿದ್ದೋ ನಂದಿ ಇಲ್ಸ್ಗೆ ಹೋಗಿದ್ದೆ ಅಲ್ಲಿ ಭೀ ಏನಾಯ್ತೆಂದ್ರೆ ಇದು ಒಂದು ಚಳಿಗಾಲ್ದಲ್ಲಿ ಹೋಗಿದ್ದೆ ಬೆಸ್ಟ ತಣ್ಣಗಿತ್ತು ಕೋಲ್ಡಿತ್ತು ಮತ್ತೇನು ಮಾಡಿದ ಅಂತಂದ್ರೆ ಮ್ಯಾಲ ಹೋದೆವು ಹೋಗಿ ಎಲ್ಲ ನೋಡಿದ್ರೆ ಎಲ್ಲ ಮಂಜು ಅದ್ರದ್ದೆಲ್ಲ ಕಡೆ ಇನ್ನು ಕಣ್ಣು ಎಲ್ಲಿ ತನ್ಕ ಹೋಗ್ತದೆ ಅಲ್ಲಿ ತಕ ಎಲ್ಲ ಮ್ಯಾಲ ನಿಂತು ನೋಡಿದ ಎಲ್ಲ ಒಂದು ಚೆಂದ ಬೆಸ್ಟ ಸುಂದರ ಆಗಿ ಕಾಣುತ್ತಿತ್ತು ಆದರ ಅಲ್ಲಿ ಇಲ್ಲಿ ಸುತ್ತಾಡಿದ ಮತ್ತದು ನೋಡಿದ ಮ್ಯಾಲ ಮತ್ತೇನು ಮಾಡಿದ ಅಂತ ಅಂದ್ರೆ ಹಿಂಗೆ ಅಲ್ಲಿಂದು ಬಂದ ಬಂದು ಈ ಕಡೆ ಇದಕ್ಕೆ ಹೋ ಹೊಸ್ಪೇಟೆಗೆ ಹೋದ ಹೊಸ್ಪೇಟೆದಾಗ್ಗ ನೋಡಿದ ಅಲ್ಲಿಂದು ನೋಡೋ ಪ್ಲೇಸು ಕ ತುಂಗಭದ್ರಾ ಡ್ಯಾಮ್ ನೋಡೋಕೆ ಹೋದ ಅಲ್ಲಿ ನೋಡಿದ ಅಲ್ಲೆಲ್ಲ ಕಡೆ ನೋಡಿ ಓಡಾಡ್ದ ಎಲ್ಲ ಅದನ್ನು ಒಂದು ಬೆಸ್ಟ ಕಾಣಿಸ್ತು ಎಲ್ಲ ನೋಡ್ಕೊಂಡು ಇದನ್ನು ಚೆಂದ ಎಲ್ಲ ಇಷ್ಟೆಲ್ಲ ಮಾಡಿ ಕೇರಳ ನೋಡೋಕೆ ಅಂತಂದು ಮತ್ತು ಅಲ್ಲಿಂದು ಇದು ಯಾವುದು ಅಂತಂದ್ರೆ ಬಾದಾಮಿ ಇವು ಪಟ್ಟದಕಲ್ಲು ಐಹೊಳೆ ಆ ಕಡೆ ಎಲ್ಲ ಓಡಾಡಿದೆ ಎಲ್ಲ ಕಡೆ ಸುತ್ತಾಡಿದೆ ಎಲ್ಲ ಚೆಂದ ಇದ್ದವು ಆದರೂ ಭೀ ನಾನು ಬೆಸ್ಟ್ ಅಂತಂದ್ರೆ ಇಲ್ಲಿ ಮತ್ತೆಲ್ಲಿ ಹೋದ ಅಂತಂದ್ರೆ ಬೊಂಬಾಯ್ಗೆ ಹೋಗಿದ್ದೆ ನಾ ಮೊನ್ನೆ ಬೊಂಬೈದಾಗ ಏರ್ಪೋರ್ಟ್ಗೆ ಹೋಗಿದ್ದೆ ಏರ್ಪೋರ್ಟ್ದಾಗ ನೋಡಿದ ಎಲ್ಲ ಎಷ್ಟು ಭಾರಿ ಇದು ಮಾಡ್ಯಾರ ಫ್ಲವರಿಂದ ಅದು ಹೋಗ್ಲಿಕ್ಕೆ ಎಲ್ಲರಿಗೆ ಪ್ಲೇನ್ನಿಂದ ಹೋಗ್ಲಿಕ್ಕೆ ಎಲ್ಲ ಹೋಗಲ್ಲದು ಪ್ರಯಾಣ ಹೆಂಗೆ ಮಾಡ್ತಾರೆ ಅದ್ರದ್ದು ಏರ್ಪೋರ್ಟ್ ಎಷ್ಟೊಂದು ಸುಂದರ ಮಾಡಿಕ್ಯಾರಲ್ಲ ಎಲ್ರು ಜನ್ರಿಗೆ ಓಡಾಡೋದು ಮಾಡ್ಲಿಕ್ಕೆ ಅಂತಂದು ಅತ್ತ ಎಲ್ಲ ಹೋದಾಗ ಎಲ್ಲ ಕಡೆ ಓಡಾಡಿದೆ ಆದರೂ ಭೀ ಮತ್ತು ನಾವು ಏನು ಮಾಡಿದೆವು ಮತ್ತೊಂದು ಜಾಗಕ್ಕೆ ಹೋದೆವು ಇಲ್ಲಿ ಹೈದ್ರಾಬಾದಿಗೆ ಬಂದೆ ಹೈದರಾಬಾದು ಚಾರ್ಮಿನಾರ್ಗೆ ಹೋದೆವು ಚಾರ್ಮಿನಾರ್ ಎಲ್ಲ ನೋಡಿದೆವು ನಮ್ಮ ಫ್ಯಾಮ್ಲಿ ನಾವೆಲ್ಲ ನೋಡಿದೆವು ಎಲ್ಲ ಚೆಂದ ಕಾಣಿಸ್ತು ನೋಡೋಕ್ಕೆಲ್ಲ ಎಲ್ಲ ಜನ್ರು ಇರ್ತಾರೆ ನೋಡೋಕ್ಕಂತಂದು ನಾವು ಭೀ ಹೋದೆವು ಆ ನಂತರ ಇಲ್ಲಿ ಹುಸೇನ್ ಸಾಗರ ಹೋದೆವು ಅಲ್ಲಿ ಹೈದರಾಬಾದ್ನಲ್ಲಿ ಅಲ್ಲೇನಾಯ್ತಂದ್ರೆ ಅಲ್ಲಿ ನೈಟ್ದಾಗ ಹೋಗಿದ್ದೆವು ಎಷ್ಟು ಸೂಪರ್ ನಮಗೆ ಅನ್ನಿಸ್ತು ಅಂತಂದ್ರೆ ಅಲ್ಲಿನ ಲೈಟಿಂಗು ಹುಸೇನ್ ಸಾಗರ್ನಲ್ಲಿ ಬೋಟಿನಾಗ ಹೋಗಿದ್ದೆವು ನಮ್ಮ ಫ್ಯಾಮ್ಲಿ ನಾವು ಬೋಟಿನಾಗ ಹೋಗಿನಾಗ ಎಷ್ಟು ಬಾರಿ ಎಲ್ಲರೂ ಅದ್ರಾಗ ಏನು ಮಾಡ್ತಾರೆ ಎಲ್ಲರೂ ಓಡ್ಯಾಡ್ತಾರ ಬೋಟಿನಾಗ ಕುಂತಿ ಫುಲ್ ಎಂಜಾಯ್ ಮಾಡ್ಲಾತ್ತಾರ ನಾವು ಭೀ ಏನು ಮಾಡ್ರೆ ಹೋಗಾರಿ ಅಂತಂದು ಟಿಕೆಟ್ ತೊಗೊಂಡೆವು ಟಿಕೆಟ್ ತೊಗೊಂಡೆವು ಅದು ನಾನು ಒಂಥರನೇ ಎಲ್ಲ ಕಡೆ ನೋಡಿದ ಆದರೂ ಭಿ ಇದು ಒಂಥರ ನನಗೆ ಬೆಸ್ಟ್ ಪ್ಲೇಸ್ ಅನ್ನಿಸ್ತು ಯಾಕಂದ್ರೆ ಇದು ಲೈಟು ಅದು ನಾವು ಓಡಾಡೋದು ಎಲ್ಲ ಜನರೆಲ್ಲ ಒಟ್ಟಾಗಿ ಬೋಟಿನಾಗ ಹೋಗೋದು ಎಲ್ಲ ನನಗೊಂದು ಚೆಂದ ಕಾಣಿಸ್ತು ಮ್ಯಾಲ ಹೋಗಿದ್ದೆವು ಮ್ಯಾಲ ಹೋಗಿದ್ದಾಗ ಏನಾಯಿತು ಅಂದ್ರೆ ಅಲ್ಲಿ ಒಳಗೆ ಹೋದೆವು ನೀರಾಗಿ ಹೋಗಿ ಅಲ್ಲಿ ಬುದ್ಧನ ಗುಡಿ ಇತ್ತು ಬುದ್ಧನ ಗುಡಿದಾಗ ನೋಡಿದೆವು ಅದು ಭೀ ಬೇರೆ ಭಾಳ ಚೆಂದ ಅನ್ನಿಸ್ತು ಅದರ ಕಡೆಂದು ಎಲ್ಲರೂ ನಮ್ಮ ಫ್ಯಾಮ್ಲಿ ನಾವೆಲ್ಲ ಖುಷಿಪಡ್ದೆವು ನೋಡಿ ನೋಡಿದ್ದ ಕಡೆಂದ ಮತ್ತೆ ಎಲ್ಲರೂ ಖುಷಿಪಟ್ಟರು ಎಲ್ಲ ನೋಡ್ಕೊಂಡು ಬಂದೆವು ನೋಡಿದ ಮ್ಯಾಲ ಏನಾಯ್ತದ ಅಂತಂದ್ರೆ ಮತ್ತು ಇಲ್ಲಿಂದು ಎಲ್ಲ ಅಷ್ಟು ಇಷ್ಟೆಲ್ಲ ಓಡಾಡಿದೆವು ಎಲ್ಲ ಕಡೆ ಆದರೆ ಭೀ ನಮಗೆ ಎಲ್ಲಿ ಭಿ ಒಟ್ಟು ಇದು ಅನ್ನಿಸಿಲ್ಲ ಬಟ್ ಏನು ಅಡ ಏನಾಯಿತು ಅಂತಂದ್ರೆ ಇಲ್ಲಿ ಫ್ಯಾಮ್ಲಿ ಜೊತೆ ಹೋಗಿದ್ದೆವು ಎಲ್ಲ ನೋಡ್ದೆವು ಎಲ್ಲ ನೇಚರ್ ಎಲ್ಲ ನೋಡಿದೆವು ಎಲ್ಲ ಬೆಸ್ಟ ನೈಟ್ ಟೈಮ್ ಎಲ್ಲರ ಸೂಪರ್ ನಮಗೆ ಎಲ್ಲ ಯಾಕಂದ್ರೆ ಇದೆ ನಮ್ಗೆ ಎಲ್ಲ ಕಡೆ ಇಷ್ಟು ಓಡಾಡಿದೆವು ಖರೇ ಲೈಟಿಂಗು ಅದೆಲ್ಲ ನೋಡಿ ನಮಗೆ ಏನಾಯಿತು ಬೆಸ್ಟ್ ಕಾಣಿಸ್ತು ಬೋಟೆಲ್ಲ ಓಡಾಡ್ತಾಯಿದ್ದೆವು ನೈಟಲ್ಲಿ ಒಂಥರ ಫೀಲಿಂಗು ಅಂದ್ರೆ ಫುಲ್ ಒಂದು ಖುಷಿಯಾಯಿತು ನಮಗೆ ನಮ್ಮನೆಯವರು ನಾವೆಲ್ಲ ಹೋದೆವು ಎಲ್ಲ ಅವರೆಲ್ಲ ಖುಷಿ ಆದರು ಎಲ್ಲ ನೋಡಿ ಮಟ್ಟಿ ಮಾತಾಡ್ಕೊಂಡು ಫುಲ್ ಎಂಜಾಯ್ ಮಾಡಿದೆವು ಇನ್ನೊಂದು ಸರತಿ ಹೋದ್ರೆ ಇಲ್ಲೇ ಇದು ನಮ್ಗೆ ಇಷ್ಟೆಲ್ಲ ಓಡಾಡಿದೆವು ಬಟ್ ಅಂದ್ರೆ ಅದ್ರಾಗ ಇದು ಒಂದು ಹುಸೇನ್ ಸಾಗರ್ ಹೈದ್ರಾಬಾದ್ನಾಗ ನೋಡಿದೆವು ಅದು ನಮಗೆ ಭಾರಿ ಅನ್ನಿಸ್ತು ಯಾಕೆಂದರೆ ಒಳಗೆಲ್ಲ ಹೋದೆವು ನಾವು ಬೋಟಿನಾಗೆಲ್ಲ ಓಡಿದೆವು ಓಡಾಡಿದೆವು ಅವ್ರ ಲೈಟಿಂಗ್ ಗೀಟಿಂಗ್ ಎಲ್ಲ ಮಸ್ತಿತ್ತು ಅದು ಒಂದು ನಮ್ಗೆ ಏನಾಯ್ತಂದ್ರೆ ಚೆಂದ ಒಂದು ಒಳಗೆ ಹೋಗಿದ್ದೆವು ಅದಂದ್ರೆ ಒಂದು ಇದ್ರಾಗ ಹೋಗಿದ್ದೆವು ಬೋಟಿನಾಗ ಒಂದು ಸಮುದ್ರದಾಗ ಹೋಗಿನಪ್ಲೇ ಅಂತು ನಮ್ಗೆ ಅನ್ನಿಸ್ತು ಅದ್ರಾಗೆ ಸಮುದ್ರದಾಗ ಎಲ್ಲ ಹೀಗೆ ಓಡಾಡ್ತಾರೆ ಹೀಗೆಲ್ಲ ಅಂತಂದು ಒಂದು ನಮಗೆ ಏನಾಯ್ತಂದ್ರೆ ಆಸಕ್ತಿಯೇ ಆಯಿತು ಚೆಂದ ನೋಡಿದೆವು ನಮ್ಮ ಫ್ಯಾಮ್ಲಿ ನೋಡಿದ್ರು ನಾವು ನೋಡಿದ್ವು ಎಲ್ಲರು ಭಾಳ ಖುಷಿಪಟ್ಟರು ನಾವು ಪಡೆದೆವು ಅವರು ಪಡೆದವು ಎಲ್ಲ ಮೊದಲೇ ಎಲ್ಲ ಕಡೆ ಓಡಾಡಿದ್ರೂ ನಮಗೆ ಅಷ್ಟು ಚೆಂದ ಯಾವ್ದು ಭೀ ಹಿಂಗೆ ಅನ್ನಿಸಿಲ್ಲ ಅದರಾಗ ಏನಾಯ್ತಂದ್ರೆ ಈಗ ನಮ್ಮ ಫ್ಯಾಮ್ಲಿ ಎಲ್ಲ ಹೋಗಿಲ್ಲ ನೋಡಿದೆವು ಇಲ್ಲ ನೋಡ್ಕೊಂಡು ಒಳಗೆಲ್ಲ ಅಡ್ಡಾಡಿದೆವು ಆದ್ರೆ ನಮಗೊಂದು ಥರ ಚೆಂದ ಅನ್ನಿಸ್ತು ನಮಗೆ ಸೂಪರ್ ಅನ್ನಿಸ್ತು ಇಸ್ಟ್ರಿ ಎಲ್ಲ ಕಡೆ ಓಡಾಡಿದ್ರೂನು ಅದೊಂಥರ ಸೂಪರ್ ಆಗ್ಯದ ಅಂತಂದು ನಮ್ಮ ಫ್ಯಾಮ್ಲಿ ನಾವೆಲ್ಲ ಖುಷಿಯಿಂದ ನೋಡ್ಕೊಂಡು ನಮಗೆ ಇಷ್ಟ ಆಯಿತು ಅದಕ್ಕೆ ನಾವು ನೋಡ್ಕೊಂಡು ಎಲ್ಲ ಬಂದಿದ್ದೆವು